ನಾನ್ ನೆಗೆಟಿವಿಟಿ ಹೇಳೋದಕ್ಕೆ ಮೊಬೈಲ್ ಫೋನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಮೊಬೈಲ್ ಫೋನ್ ಹೇಳ್ಬೇಕು ಅಂದರೆ ಚಿಕ್ಮಕ್ಳ ಹತ್ರ ಕೊಡಲೇಬಾರ್ದು ಯಾಕಂದರೆ ಒಂದು ಸಲ ಮೊಬೈಲ್ ಫೋನ್ ಅವ್ರಿಗೆ ಕೊಟ್ವಿ ಅಂತ ಅಂದರೆ ಅವ್ರು ಅದಕ್ಕೇ ಅವಲಂಬಿತರಾಗ್ತಾರೆ ಮತ್ತು ಎಲ್ಲ ಸಮಯದಲ್ಲೂ ಬೇಕು ಮೊಬೈಲ್ ಫೋನ್ ಬೇಕು ಬೇಕು ಅಂತ ತುಂಬಾ ಪೀಡಿಸ್ತಾರೆ ಹಠ ಮಾಡ್ತಾರೆ ಆದ್ದರಿಂದ ಮೊಬೈಲ್ ಫೋನ್ ಒಂದು ಸಾರಿ ಕೊಟ್ಟರೆ ಕೆಲವೊಂದು ಚಿತ್ರ ಆಗಿರ್ಬೋದು ವಿಡಿಯೋಗಳು ಆಗಿರ್ಬೋದು ಕೆಲವೊಂದು ಮೊಬೈಲ್ನಲ್ಲಿ ಬರೋ ಆಟಗಳು ಆಗಿರ್ಬೋದು ಅವ್ರನ್ನ ಅವರ ತಲೆಯನ್ನು ತಲೆಯಲ್ಲಿ ಸ್ಟ್ರಕ್ ಔಟ್ ಆಗಿರುತ್ತೆ ಆದ್ದರಿಂದ ಅವರು ಅದಕ್ಕೇ ಅವಲಂಬಿತರಾಗಿ ಬೇ ಅದು ಬೇಕು ಬೇಕು ಅಂತ ತುಂಬಾ ರೂಢಿಯಲ್ಲಿ ಇರ್ತಾರೆ ಅದು ತುಂಬ ಒಳ್ಳೆಯದು ಅಲ್ಲ ಈಗಾಗಲೇ ನಮಗೆ ತಿಳಿದಿರ್ಬೋದು ಚಿಕ್ಕಮಕ್ಳು ತುಂಬ ಮೊಬೈಲ್ ಫೋನ್ಸನ್ನ ಈ ಬಳಕೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವರ ದೇಹದಲ್ಲಿರೋ ನರ ನರಗಳಿಗೆ ತುಂಬಾ ತೊಂದರೆ ಆಗಿದೆ ನಾವು ತಿಳಿದಿರೋ ಪ್ರಕಾರ ಎಲ್ಲ ಕಡೆ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಏನಂದರೆ ಚಿಕ್ಕಮಕ್ಳಿಗೆ ತುಂಬ ಮೊಬೈಲ್ ಫೋನಲ್ಲಿ ಬರೋ ಆಟಗಳಿಗೆ ಅವರು ಅವಲಂಬಿತರಾಗಿ ಹೆಚ್ಚಾಗಿ ಫೋನನ್ನು ಬಳಕೆ ಮಾಡೋದರಿಂದ ಊಟ ಮಾಡುವ ಸಮಯದಲ್ಲಾಗಿರ್ಬೋದು ಯಾವುದೇ ಸುಮ್ಮನೆ ಮನೇಲಿ ಕೂತಿರೋ ಸಮಯದಲ್ಲಿ ಆಗಿರ್ಬೋದು ಮಕ್ಕಳಿಗೆ ಹೊರಗಡೆ ಪ್ರಪಂಚನ ತೋರಿಸ್ಬೇಕು ಆದರೆ ಆ ಮಕ್ಕಳು ಈಗಿನ ಮಕ್ಕಳು ಮೊಬೈಲ್ ಫೋನ್ಗೆ ಅವಲಂಬಿತರಾಗಿ ಈ ಇನ್ನು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ದೇಹದಲ್ಲಿ ನರದ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಸೊ ಆದ್ದರಿಂದ ನಾವು ಸಣ್ಣ ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ತುಂಬಾ ತಪ್ಪು ಅವರು ಊಟ ಮಾಡೋದು ಮೊಬೈಲ್ ಕೊಟ್ಟರೆ ಅಷ್ಟೇ ಊಟ ಮಾಡೋದು ಎಂದು ಪೀಡಿಸ್ತಾರೆ ಕಾಡಿಸ್ತಾರೆ ಆದ್ದರಿಂದ ನಾವು ಯಾವುದೇ ಏನೇ ಹೇಳಿಕೊಡುವುದಾದರಾಗಿರ್ಬೋದು ತೋರ್ಸೋದರಾಗಿರ್ಬೋದು ಯಾವುದೇ ಆಗಲಿ ನಮ್ಮ ಕೆಲವೊಂದು ಚಿತ್ರಗಳು ಅಥವಾ ನೇಚರಲ್ಲಿರೊ ಹೊರಗಡೆ ಇರುವಂಥ ಚಿತ್ರಗಳು ಅದರಿಂದ ನಾವು ಆ ಆ ಮಕ್ಕಳಿಗೆ ಏನು ಅಂತ ನಾವು ಹೇಳಿಕೊಡೋ ರೀತೀಲಿ ಇರಬೇಕು ಎಲ್ಲದೂ ಕೂಡ ಫೋನೇ ಅಲ್ಲ ಫೋನ್ ನೆಕ್ಸ್ಟ್ ಇಟ್ಕೊಳ್ಳೋದು ಇದ್ದಿದ್ದೇ ಅಲ್ವಾ ಸೊ ಅದಕ್ಕಾಗಿ ಮಕ್ಕಳಿಗೆ ನಾವು ಈಗ್ಲಿಂದನೇ ಮೊಬೈಲ್ ಫೋನನ್ನ ಬಳಕೆ ಮಾಡೋದನ್ನ ತುಂಬಾ ಕಡಿಮೆ ಅಂತ ಹೇಳ್ಬೇಕು ಯಾವುದೇ ಆಗಿರಲಿ ನಾವು ಕಣ್ಣಾರೆ ನೋಡಬೇಕು ಅಂತ ಹೇಳ್ಕೊಡೋಣ ಧನ್ಯವಾದಗಳು